ನಾನು ಡ್ರಾಯಿಂಗ್ ಮಾಡಕ್ಕೆ ಬರ್ತಿರಲಿಲ್ಲ ನನಗೆ ಫಸ್ಟು ಆಮೇಲೆ ನಮ್ಮ ಅಣ್ಣಾವ್ರೆಲ್ಲ ಡ್ರಾಯಿಂಗ್ ಮಾಡೋವ್ರು ಅದನ್ನೆಲ್ಲ ನೋಡಿ ಡ್ರಾಯಿಂಗ್ ಕಲೀತಿದ್ದೆ ಅವರೆಲ್ಲ ಮನುಷ್ರು ಫೋಟೋ ಇವಾಗ ನ್ ನಮ್ಮ ಥರ ಫೋಟೋ ಎಲ್ಲ ಮಾಡಿ ಬರೀತಿದ್ದರು ನಾವು ಟ್ರೈ ಮಾಡಕ್ಕೆ ಹೋದೆ ಬರ್ತನೇ ಇರಲಿಲ್ಲ ಆಮೇಲೆ ಇದ್ದೋರ್ ಇಲ್ಲ ನೀನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಾವ್ರೆಲ್ಲ ಮಾಡ್ತಾನೆ ಇದ್ದರು ಬರಿ ಇನ್ನೂ ಸ್ವಲ್ಪ ಇನ್ನೊಂದು ಎರಡು ಸರ್ತಿ ಬರಿ ಇನ್ನೊಂದು ಸರ್ತಿ ಬರಿ ಅಂತ ಹೇಳ್ಬಿಟ್ಟು ಬರಿಸ್ತಿದ್ರು ಆಮೇಲೆ ಆಮೇಲೆ ಬರುತ್ತಿತ್ತು ಸೊ ಸ್ವಲ್ಪ ಆಮೇಲೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಒಂದು ಸ್ಟೂಡಿಯಾ ಇಟ್ಕೊಂಡೆ ಸ್ಟೂಡ್ಯದಲ್ಲಿ ಫೋಟೋಸ್ ಎಲ್ಲರೂ ಬರೋವ್ರು ನಂಬರ್ಸ್ ಎಲ್ಲ ಹಾಕಿ ಸರ್ ಫೋ ನಾವು ಕ್ಲೋಸ್ ಮಾಡ್ಕೊಂಡೋದಾಗೆಲ್ಲ ತರ್ ಅಂಗಡಿ ಓ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತೆಲ್ಲ ಕೇಳ್ತಿದ್ದರು ಆವಾಗ ಮಾತಾಡಬೇಕಾದ್ರೆ ಇಲ್ಲ ಸರ್ ಸ್ವಲ್ಪ ಲೇಟ್ ಆಗತ್ತೆ ಅಂದ್ರೆ ಆಯಿತು ಸರ್ ನಾವು ವೇಯ್ಟ್ ಮಾಡ್ತಿರ್ತೀವಿ ನೀವು ಬನ್ನಿ ಅಂತೆಲ್ಲ ಕರಿಯೋರು ಅಂತೇಳ್ಬಿಟ್ಟು ಹೋಗ್ತಿದ್ವಿ ಹೋದಾಗ ಬಂದ್ಬಿಟ್ಟು ಸರ್ ನಮ್ಮ ಪೇರೆಂಟ್ಸಿಂದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂದು ಅವ್ರ ಅಮ್ಮನ ಫೋಟೋ ಎಲ್ಲ ಕೊಡೋವ್ರು ನಮ್ಮ ನಮ್ಮ ಫ್ರೆಂಡ್ಸೆಲ್ಲ ಇದ್ದರು ಹಳೆ ಫ್ರೆಂಡ್ಸ್ ಎಲ್ಲ ಅವರೆಲ್ಲಾ ಸೇರ್ಕಂಡ್ ಒಂದು ಅಂಗಡಿ ಮಾಡ್ಕಂಡಿದೀವ್ ನಾವು ಅವ್ರು ಒಂದು ದಿವಸ ನೀವೇ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಅವ್ರು ಬೇಡ ನೀವೇ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಹೇಳೋವ್ರು ನಾನೇ ಮಾಡ್ತಿದ್ದೆ ಎಲ್ಲರೂ ಖುಷಿ ಪಡೋವ್ರು ಬಂದ್ಬಿಟ್ಟು ಎಷ್ಟೋಕೊಂದ್ ಜನ ಅಂಗ್ಡಿಗಳೆಲ್ಲ ಪಕ್ಕದ್ದೆಲ್ಲ ಪಕ್ಕದ್ದೆಲ್ಲ ಅಂಗ್ಡಿಗಳ್ ಇದ್ದವು ಒಂದೆರಡು ಅಂಗಡಿ ಸ್ತಾಟ್ ಆಗಿದ್ದ ತಕ್ಷಣ ಅವರೆಲ್ಲ ಬಂದ್ಬಿಟ್ಟು ಇಲ್ಲ ಸರ್ ನಮ್ಮ ನಮ್ಮ ಬ್ರ್ಯಾಂಚಿಗೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ನಮ್ಮ ಅಂಗ್ಡಿಗೆ ಬನ್ನಿ ಅಂತೆಲ್ಲ ಕರಿಯೋರು ಇಲ್ಲ ಸರ್ ನಾವೇ ನಮ್ಮ ಫ್ರೆಂಡ್ಸೆಲ್ಲ ಓನ್ ಅಂಗಡಿ ಮಾಡಿದ್ದೀವಿ ಇಲ್ಲ ಬರಕ್ಕಾಗಲ್ಲ ಅಂತ ಅಂತ ಹೇಳಿದ್ವಿ ಅದಕ್ಕೆ ಆಯಿತು ಸರ್ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಇವಾಗ ಎಲ್ಲ ಚೆನ್ನಾಗಿದೀವಿ ಎಲ್ಲ ಅಂಗಡಿ ಎಲ್ಲ ಮಾಡ್ಕಂಡು ಆರಾಮಾಗಿದ್ದೀವಿ ಅಂತ ಹೇಳ್ತೀನಿ